ಪಿ ಎಂ ಪೋಷಣ್ ಸ್ಕೀಮ್ ಈ ಸ್ಕೀಮ್ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರಿಂದ ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅಂತ ಹೊಸ ಹೆಸರಿನೊಂದಿಗೆ ಈ ಕೆಲಸ ಆರಂಭ ಮಾಡ್ಯಾರೆ ಈ ಯೋಜನೆ ಹೊಸದಲ್ಲ ಹಳೆಯ ಯೋಜನೆಯೇ ಇದಕ್ಕೆ ಆವಾಗ ಮಧ್ಯಾಹ್ನದ ಉಪಹಾರ ಯೋಜನೆ ಅಂತ ಕರಿತಾಯಿದ್ದರು ಇದಕ್ಕೆ ಇನ್ನೊಂದು ಹೆಸರಿದೆ ಅಕ್ಷರ ದಾಸೋಹ ಅಂತಲೂ ಕರೀತಿದ್ದರು ರಾಜ್ಯದಲ್ಲಿ ಅನುದಾನಿತ ಶಾಲೆಗಳು ಮತ್ತು ಪ್ರಾಥಮಿಕ ಪ್ರೌಢಶಾಲೆಗಳು ಈ ವಿದ್ಯಾರ್ಥಿಗಳಿಗೆ ಈ ಯೋಜನೆ ಅನ್ವಯ ಆಗ್ತದೆ ಮೊದಲು ಈ ಸ್ಕೀಮ್ ಬರೋಕಿಂತ ಮುಂಚೆಯೂ ಕೂಡ ಈ ಥರದ ಯೋಜನೆಗಳು ಶಾಲೆಯಲ್ಲಿ ಇರ್ತಾ ಇತ್ತು ಆವಾಗೆಲ್ಲ ಉಪ್ಪಿಟ್ಟು ಹೈ ಸ್ಕೂಲ್ ಹುಡುಗರಿಗೆಲ್ಲ ಚಪಾತಿ ಪಲ್ಯ ಈ ರೀತಿಯೆಲ್ಲ ಕೊಡ್ತಾ ಇದ್ದರು ಇದರಿಂದ ಏನಾಗ್ತಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂತಹ ಜನರಿಗೆ ಕುಟುಂಬಗಳಿಗೆ ಒಂದು ಭರವಸೆ ಮೂಡ್ತದೆ ಮಧ್ಯಾಹ್ನ ಊಟದ ಕಷ್ಟ ತಪ್ಪಿತಪ್ಪ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಡೋಣ ಸ್ಕೂಲಿಗೆ ಊಟ ದೊರಕುತ್ತೆ ಜೊತೆಗೆ ಪಾಠನೂ ಕಲಿತಾರೆ ಅಂತ ಒಂದು ಯೋಚನೆ ಬರ್ತದೆ ಹೀಗಾಗಿ ಮಕ್ಕಳು ಶಾಲೆಗೆ ಬರುವಂಥ ಸಂಖ್ಯೆಯು ಹೆಚ್ಚಾಗ್ತದೆ ಇದರಿಂದ ಮತ್ತು ಅವರ ಆರೋಗ್ಯ ಕೂಡ ಸುಧಾರಿಸ್ತದೆ ಇದ್ರ ಜೊತೆಗೆ ಈ ಊಟ ಕೊಡೋ ಜೊತೆಗೆ ಕ್ಷೀರ ಭಾಗ್ಯ ಯೋಜನೆ ಅಂತಲೂ ಇದೆ ಈ ಕ್ಷೀರ ಭಾಗ್ಯ ಯೋಜನೆ ಅಡಿ ಏನು ಮಾಡ್ತರೆ ಪ್ರತಿನಿತ್ಯ ಬೆಳಿಗ್ಗೆ ಹಾಲು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಮಕ್ಕಳಿಗೆ ಕುಡಿಯೋಕೆ ಕೊಡ್ಲಾಗ್ತದೆ ಬೆಳಿಗ್ಗಿನ ಉಪಹಾರ ಮಾಡ್ದೆ ಮಕ್ಕಳು ಬಂದಿರ್ತಾರೆ ಸ್ಕೂಲಿಗೆ ಒಂದೊಂದು ಸಲ ಆವಾಗೆಲ್ಲ ಏನು ಆಗ್ತೈತೆ ಅವರಿಗೆ ಪೌಷ್ಟಿಕ ಆಹಾರ ಸಿಗೋದಿಲ್ಲ ಅದು ಮನೇಲಿ ಏನು ತಿಂದು ಬಂದಿರೋದಿಲ್ಲ ಅದ್ರ ಬದಲಾಗಿ ಇಲ್ಲಿ ಶಾಲೆಯಲ್ಲಿ ಶಾಲೆಯಲ್ ಬಂದು ಹಾಲು ಕುಡಿದು ಪಾಠ ಕೇಳಿಕೊಂಡು ಕೂತರೆ ಅವರಿಗೂ ಹೊಟ್ಟೆಗು ಹಸಿವೆ ಇರೋದಿಲ್ಲ ಮತ್ತೆ ಈ ಕಡೆ ಅಭ್ಯಾಸವೂ ಮಾಡ್ತಾರೆ ಈ ರೀತಿ ಬೆಳಿಗ್ಗೆಯ ಉಪಹಾರ ಯೋಜನೆ ಅವರಿಗೆ ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಮತ್ತು ಮೊಟ್ಟೆಗಳನ್ನು ಕೊಡ್ತಾರೆ ವಾರಕ್ಕೆ ನಾಲ್ಕೈದು ದಿನವು ಕೊಡ್ತಾರೆ ಮೊಟ್ಟೆ ತಿನ್ನದೆ ಇರೋ ಮಕ್ಕಳಿಗೆ ಬಾಳೆಹಣ್ಣು ಚಿಕ್ಕಿ ಇದನ್ನು ಕೊಡ್ತಾರೆ ಒಂದರಿಂದ ಎಂಟನೇ ತರಗತಿವರೆಗಿನ ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆನು ಏನು ಮಾಡ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎರಡು ಸೇರಿ ಕೊಡ್ತವೆ ಇನ್ನು ಒಂದರಿಂದ ಹತ್ತನೇ ತರಗತಿವರೆಗಿನ ಮಕ್ಳಿಗೆ ಏನಾಗ್ತೈತೆ ರಾಜ್ಯ ಸರ್ಕಾರ ತನ್ನದೇ ಖರ್ಚಿನೊಳಗೆ ಹಾಲನ್ನು ವಿತರಣೆ ಮಾಡ್ತದೆ ಇದರ ಜೊತೆಗೆ ವಾರಕ್ಕೆ ಒಂದು ವಾರಕ್ಕೆ ಅಥವಾ ಎರಡು ವಾರಕ್ಕೆ ವಿಕ್ಸ್ ಗುಳಿಗೆಗಳನ್ನು ಮತ್ತು ಜಂತು ಹುಳುವಿನ ಮಾತ್ರೆಗಳನ್ನು ಕೂಡ ಮಕ್ಕಳಿಗೆ ಕೊಡಲಾಗ್ತದೆ ಇದ್ರ ಜೊತೆಗೆ ಸ್ವಚ್ಛತೆಗು ಇಲ್ಲಿ ಬಹಳ ಮಹತ್ವ ಕೊಡ್ತಾರೆ ಈ ಯೋಜನೆಗೆ ಕೆಲವೊಂದು ಎನ್ ಜಿ ಓ ಅವು ಸುತಾ ಅಂದರೆ ಗೊವ್ರ್ಮೆಂಟ್ ಅಲ್ಲದೆ ಬೇರೆ ಸಂಸ್ಥೆಗಳು ಇರ್ತಾವಲ್ಲಾ ಆ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸ್ತವೆ ಇದು ಒಂದು ಇದು ಕೆಲಸ ಮಹತ್ವದ ಕೆಲಸ ಆಗಿರೋದರಿಂದ ಎನ್ ಜಿ ಓಗಳು ಕೂಡ ಈ ಅಡುಗೆ ವಿತರಣೆ ಮಾಡೋ ಕಾರ್ಯವನ್ನು ಮಾಡ್ತವೆ ಅಡಿಗೆ ಕೋಣೆಗಳ ವ್ಯವಸ್ಥೆ ಒಂದೊಂದು ಶಾಲೆಯಲ್ಲಿ ಇರ್ತದೆ ಒಂದೊಂದು ಇರಲ್ಲ ಸರಿಯಾದ ರೀತಿಯಲ್ಲಿ ಅಡುಗೆ ಕೋಣೆಗಳ ವ್ಯವಸ್ಥೆ ಇದ್ದಲ್ಲಿ ಏನು ಮಾಡ್ತಾರೆ ಸ್ವಚ್ಛತೆಯಿಂದ ಶುದ್ಧವಾದ ಆಹಾರ ತಯಾರಿಸುವಂತೆ ಅಡುಗೆ ಸಿಬ್ಬಂದಿಗೆ ತರಬೇ ತರಬೇತಿ ನೀಡಿರ್ತಾರೆ ಅವರು ಅಡಿಗೆ ತಯಾರು ಮಾಡ್ತಾರೆ ಅವ್ರು ಅಡಿಗೆ ತಯಾರು ಮಾಡಿದ ಮೇಲೆ ಹಾಗೆ ಮಕ್ಳಿಗೆ ಕೊಟ್ಟುಬಿಡೋ ಹಂಗಿಲ್ಲ ಅದನ್ನು ಶಿಕ್ಷಕರು ಇರ್ತಾರಲ್ಲಾ ಶಿಕ್ಷಕರು ಮುಂಚೆ ಅದನ್ನು ತಿಂದು ನೋಡಬೇಕು ಏನು ಅದರಲ್ಲಿ ಸಮಸ್ಯೆ ಇಲ್ಲ ಅಂತ ಎಲ್ಲ ಪರಿಶೀಲನೆ ಮಾಡಿದ ನಂತರನೇ ಮಕ್ಕಳಿಗೆ ಕೊಡ್ಬೇಕಾಗ್ತದೆ ಹಾಗೆ ಕೊಡ್ಲಿಕೆ ಬರೋದಿಲ್ಲ ಇದರಿಂದ ಏನಾಗೈತೆ ಈ ಯೋಜನೆಯಿಂದ ಶಾಲೆಗೆ ಬರೋ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇದೆ ಅವರ ಅರೋಗ್ಯ ಸುಧಾರಣೆ ಆಗ್ತಾ ಇದೆ ಹೀಗಾಗಿ ಶಾಲೆಗೆ ಬರೋ ಮಕ್ಳ ಸಂಖ್ಯೆ ಹೆಚ್ಚಾಗ್ತ ಇದೆ ಮತ್ತು ಮಕ್ಕಳು ಶಾಲೆ ತಪ್ಪಿಸ್ಕೊಳ್ಳೋಕೆ ಮನಸ್ಸೇ ಮಾಡೋದಿಲ್ಲ ಒಟ್ಟಿನಲ್ಲಿ ಈ ಯೋಜನೆಯಿಂದ ಏನಾಗೈತೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಆಗ್ತಿದೆ ಅಂತ ಹೇಳ್ಬೌದು